ನಾನು ಒಂದು ಜೇನುಹುಳದ ಥರ ಪ್ರತಿ ಒಂದು ಏನೇ ಕೆಲಸ ಕೊಟ್ಟರು ಯಾ ಎಲ್ಲದನ್ನು ಕೂಡ ಮಾಡ್ತೀನಿ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಇದ್ರು ಕೂಡ ಅದನ್ನು ಫುಲ್ ದು ಮುಗ್ಯೋತನಕ ಬಿಡೋದಿಲ್ಲ ಅದು ಫುಲ್ಲು ಸರಿಯಾಗಿರಬೇಕು ಸರಿ ತಪ್ಪು ತಪ್ಪು ಎಲ್ಲ ಇದ್ದರೆ ಅದನ್ನು ನಾನು ಸಹಿಸ್ಕೊಳೋಲ್ಲ ಮತ್ತು ಸ್ವಲ್ಪ ಬೇಗ ಕೋಪ ಬಂದುಬಿಡುತ್ತೆ ಬೇಗ ಕೋಪ ಬಂದಾಗ ಸಿಟ್ಟಲ್ಲಿದ್ದಾಗ ಯಾರ ಹತ್ರನು ಮಾತಾಡೋಕ್ ಹೋಗೊದಿಲ್ಲ ತುಂಬ ಸಹ ಕೆಲವೊಂದು ಟೈಮಲ್ಲಿ ತುಂಬ ತಾಳ್ಮೆಯಿಂದ ಇರ್ ವರ್ತನೆ ಮಾಡ್ತೀನಿ ಆದರೆ ಆದಷ್ಟು ಬೇಗ ಜಾಸ್ತಿ ಕೋಪ ಬರುತ್ತೆ ಕೆಲಸ ಮಾತ್ರ ಸರಿಯಾಗಿ ಆಗಬೇಕು ಅದು ಅದು ಸ್ ಅದು ತಪ್ಪಿದ್ರೂ ಕೂಡ ಅದನ್ನು ಮತ್ತು ಸರಿಯಾಗಿ ನೀಟ್ನೆಸ್ಸಾಗಿ ಆಗ್ಬೇಕು ನಂಗೆ